ಹಲೋ ಡೆಲಿವ ಡೆಲಿವರಿ ಬಾಯ್ ನಾನು ಫುಡ್ ಆರ್ಡ್ರ್ ಮಾಡಿದ್ದೆ ನಿಮಗೆ ಬಂದದಾ ಫುಡ್ಡು ಎಲ್ಲಿದ್ದೀಯಾ ಇವಾಗ ಪ್ರೆಸೆಂಟಾಗಿ ಯಾ ಗಲ್ಲಿಯಲ್ಲಿ ಇದ್ದೀ ನಾನಿರೋದು ಗಾಜಿಪುರಲ್ಲಿ ಬಿಗ್ ಬಝಾರ್ ಹತ್ತಿರ ಇರೋದು ಅಲ್ಲಿಂದ ಯಾರಾದರೂ ಕೇಳಿದರೆ ಅಲ್ಲಿಂದ ಬರ್ತ್ ಬರ್ತೀವಿ ನೀನು ಎಲ್ಲಿದ್ದೀ ಪ್ರೆಸೆಂಟ್ ಯಾವ ಗಲ್ಲಿಯಲ್ಲಿ ಇದ್ದೀ ನಾನು ಹೇಳಿದ ಆರ್ಡ್ರ್ ಎಲ್ಲಿ ನೀನು ಎಲ್ಲಿದ್ದೀ ಅಲ್ಲಿ ಹೋಗ್ತೀಯ ನೀನು ಆ ಬ್ರಮ್ಪುರ್ಗೆ ನಾನು ಕೊಟ್ಟಿದ್ದು ಗಾಜಿಪುರ ಅಡ್ರಸ್ಸು ನೀನು ಹೋಗಿದ್ದೀ ಅಲ್ಲಿ ಪಾಗಲ್ ಇದ್ದೀಯೇನು ಈಗಿನ ಅಡ್ರಸ್ ಗೊತ್ತಾಗಲ್ಲ ನಿನಗೆ ಓದಕ್ಕೆ ಬರಂಗಿಲ್ಲ ಅಡ್ರಸ್ ಎಲ್ಲಿದ್ದದ ಅಂತ್ಹೇಳಿ ಬಿಗ್ ಬಝಾರ್ ಬಾ ಬಿಗ್ ಬಜಾರ್ ಬಂದು ನನಗೆ ನೀ ಕಾಲ್ ಮಾಡು ಎಲ್ಲಿದ್ದೀ ಅಂತ ನಾನು ಕರೆಕ್ಟ್ ಹೇಳ್ತೀನಿ ಗೊರ್ತಾಗಿಲ್ಲಂದ್ರೆ ಲೊಕೇಶನ್ ಹಾಕಂದರೆ ಲೊಕೇಶನ್ ಹಾಕ್ತೀನಿ ಅಷ್ಟೂ ಗೊತ್ತಾಗಲ್ಲ ನೀ ಡೆಲಿವರಿ ಬಾಯ್ ಇದ್ದೀ ಫುಡ್ ಏನೇನು ತಂದ್ಯಾ ಫುಡ್ ಏನು ಫುಡ್ ಏನು ತಂದೆ ನಿನಗೆ ಗೊತ್ತಿಲ್ಲ ಆಂ ಫುಡ್ಡು ನಾನು ಇದ್ದೇನಾ ನಾನು ಆರ್ಡ್ರ್ ಮಾಡಿ ನಾನು ಆರ್ಡ್ರ್ ಮಾಡಿದ್ದು ಗೊತ್ತು ಫುಡ್ ಏನಂತ ನಿನಗೆ ಗೊತ್ತಿಲ್ಲ ಫುಡ್ ಗೊತ್ತಿಲ್ದೆ ನೀನು ತಗೊಂಡ್ ಹೊಂಟಿದ್ದೆಯಾ ಸರಿ ನಾನು ಫುಡ್ ಮಾಡಿದ್ದು ಕರೆಕ್ಟ್ ಆಗಿಲ್ಲಂದರೆ ನಿನಗೆ ಚೆನ್ನಾಗಿ ಬೈತೀನಿ ನೋಡು ಫುಡ್ ನಾನು ಹೇಳಿದ ಆರ್ಡ್ರ್ ಇದ್ದರೆ ಚೆನ್ನಾಗಿತ್ತು ಟಿಪ್ಸ್ ಕೊಡ್ತೀನಿ ಏನಾದರೂ ನೋಡು ನೀನು ಕರೆಕ್ಟಾಗಿ ಅಡ್ರಸಿಗೆ ಬಾ ಹುಡ್ಕೊಂಡಿ ನಿನ್ನ ಬ್ರಮ್ಪುರ ಅಲ್ಲ ಬ್ರಮ್ಪುರ್ಕ್ಕೆ ಹೋಗಿಲ್ಲ ನಾನು ನೀನು ಈ ಕಡೆ ಬಾ ಗಾಜಿಪುರ್ಗೆ ಬಾ ಗಾಜಿಪುರ್ಗೆ ಬಂದು ನೀ ನನ್ಗೆ ಕಾಲ್ ಮಾಡು ಆಯಿತಾ ಮತ್ತು ಹ್ಞೂ ಸರಿ ಸರಿ ಬರ್ತಿಯಾ ಹ್ಞೂ ಬಾ ಫಾಸ್ಟಾಗಿ ಬಾ ಫಾಸ್ಟಾಗಿಬಾ ಹ್ಞೂ ಸರಿ ಸರಿ ಸರಿ ಬಂದೆಯಾ ಅಲ್ಲಿ ಬಂದು ಬಿಗ್ ಬಜಾರ್ ಬಂದು ಬಿಗ್ ಬಜಾರಲ್ಲಿ ಸುಕನ್ಯಾ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ನಿನ್ಗೆ ಹ್ಞೂ ಅಲ್ಲಿ ಕೇಳು ಕೇಳಿನಂದರೆ ನಾನು ಡ್ಯೂಟಿ ಮ್ಯಾಲ್ ಇದ್ದರೆ ಸರಿ ಮನೆಗೆ ಸೀದಾ ಬಾ ಅಡ್ರಸ್ಗ್ ಅಡ್ರಸ್ಸೇ ಹೇಳ್ತೀನಿ ನಾನು ಅಲ್ಲಿಗೆ ಕ್ವಾ ಅಲ್ಲಿಗೆ ಬಂದುಬಿಡು ಸರಿ ಸರಿ ಸರಿ ಆಯಿತು ಅಲ್ಲಿ ರಮಾಕಾಂತ್ ಹಾಸ್ಪೆಟಲ್ ಅಂತಿದೆ ರಮಾಕಾಂತ್ ಹಾಸ್ಪೆಟಲಲ್ಲಿ ಬಾ ಅಲ್ಲಿ ಬಂದು ರೈಟ್ ಸೈಡಿಗೆ ಮೇಲುಗಡೆ ಬಾ ಅಲ್ಲಿ ಸೆಕೆಂಡ್ ಫ್ಲೋರ್ ಮನೆ ಕಾಣುತ್ತಲ್ಲ ರಮಾಕಾಂತ್ ಹಾಸ್ಪೆಟಲ್ ಬಲ್ಲಿ ಅಲ್ಲಿಂದ ಬಂದರೆ ನಮ್ಮ ಮನೆ ಕಾಣಿಸುತ್ತೆ ಬಂದರೆ ಸಲ್ಪ ಹುಷಾರಾಗಿ ಅಲ್ಲಿ ನಾಯಿಗಳು ಇದಾವೆ ನಾಯಿಗಳು ಮೈಮೇಲೆ ಬರ್ತವೆ ಕಚ್ತವೆ ಸ್ವಲ್ಪ ಹುಷಾರಾಗಿ ಬಾ ಅಲ್ಲಿ ಯಾರಾದರೂ ಹುಡ್ಗುರು ಅಲ್ಲಿ ಕಟ್ಟೆ ಕುಂತಿರ್ತಾರೆ ಆ ಹುಡ್ಗುರಿಗೆ ಹೇಳಿರಿ ಸ್ವಲ್ಪ ಡೆಲಿವರಿ ಕೊಡೋದು ಅದ ರೀ ಫುಡ್ ಅದ ಆ ಹುಡ್ಗುರ ಹೇಳಿದ್ರೆ ಹಿಡ್ಕೊತಾರೆ ನಾಯಿಗೆ ಹಾಂ ಸರಿ ಆಯ್ತು ಆಯ್ತು ಬಂದೆಯಾ ಹ್ಞೂ ಹ್ಞೂ ಹ್ಞೂ ಮೇಡಮ್ ಇಲ್ಲಿ ನಾಯಿ ನಾಯಿ ಅದಲ್ಲ ಗೊತ್ತು ನೀ ನಾಯಿ ಅದಂತ ಹೇಳಿದ್ದೀನಲ್ಲ ಸರಿ ಸರಿ ಆಯಿತು ಅಲ್ಲಿ ಹುಡ್ಗುರಿಗೆ ಹೇಳಿ ಹಿಡಿತಾರೆ ನಾಯಿ ಹೌದಾ ಹಿಡಿದ್ರಾ ಬೋಗಳ್ತಾ ಇದೆ ಮೇಡಮ್ ಇಲ್ಲ ಅಲ್ಲಿ ಮ್ಯಾಲ್ ಸೆಕೆಂಡ್ ಫ್ಲೋರಲ್ಲಿ ಬಾ ಸೆಕೆಂಡ್ ಫ್ಲೋರಲ್ಲಿ ಇರ್ತೀನಿ ನಾನು ಹ್ಞೂ ಸರಿ ಸರಿ ಬಂದು ಫುಡ್ ಕರೆಕ್ಟಾಗಿ ಇದೆಯಲ್ಲ ನಾನು ಓಪನಾಗಿ ಮಾಡಿ ನೋಡ್ತೀನಿ ಫುಡ್ಡ ಕರೆಕ್ಟಾಗಿ ಇರಲಿಲ್ಲ ಅಂದರೆ ನಿಂಗೆ ಅಲ್ಲೇ ಕೊಟ್ಟು ವಾಪಸ್ ಕಳ್ಸ್ತೀನಿ ಹಂಗೆ ನೋಡು ಆಂ ಸರಿ ಫುಡ್ ಕರೆಕ್ಟಾಗಿದ್ದರೆ ಚೆನ್ನಾಗಿ ಇಲ್ಲಾಂದ್ರೆ ನೋಡು ಹ್ಞೂ ಹ್ಞೂ ಸರಿ ಸರಿ ಓಕೆ ಓಕೆ ಓಕೆ ಹ್ಞೂ ಬಂದುಬಿಟ್ಯಾ ಹ್ಞೂ ಮ್ಯಾಲೆ ಬೇಡ ಮಾ ಮ್ಯಾಲೆ ಬಾ ಅಪ್ಪ ಯಾಕೆ ಕೆಳಕ್ಕೆ ಮೇಡಮ್ ಅಲ್ಲಿ ನಾಯಿಯಿದೆ ನಾಯಿ ಏನೂ ಮಾಡಲ್ಲ ಕಟ್ಟಾಕಿದ್ದಿದೆ ಬಾ ಹೌದಾ ಸರಿ ಸರಿ ಸರಿ ಸರಿ ಆಯ್ತು ಆಯ್ತು ಆಯ್ತು ಬಾ ಬಾ ಓಕೆ ಓಕೆ ಓಕೆ